ನಾನೊಂದು ಸೆಕೆಂಡ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೆ ಮೊಬೈಲು ಅದು ನಾವು ಅಂದ್ಕೊಂಡಿದ್ದ ಪ್ರಕಾರ ಹಾಂಡ್ ಸೆಟ್ಟು ಆ ಥರ ಡಿಸೈನ್ ಇರಲಿಲ್ಲ ಒಂಥರ ಸರೀನೆಯಿರಲಿಲ್ಲ ಮೊಬೈಲ್ ಹಾಂಡ್ ಸೆಟ್ಟಾಗಲಿ ಆ ಸ್ಕ್ರೀನಾಗಲಿ ಅದಾದಮೇಲೆ ಆ ಕ್ಯಾಮ್ರಾ ಅವ್ರು ಡಿಸೈನ್ ಮಾಡಿದ್ದು ಫ್ರಂಟ್ ಕ್ಯಾಮರಾಗ್ಲಿ ಬ್ಯಾಕ್ ಕ್ಯಾಮರಾಗ್ಲಿ ಆ ಮೊಬೈಲಲ್ಲಿ ಡಿಸೈನ್ ಮಾಡಿದ್ದು ಪ್ಲೇಸಸ್ಸು ಇಷ್ಟನೇ ಆಗಿಲ್ಲ ಆಮೇಲೆ ಕಲರ್ ಅಂತು ನಾವು ಏನು ಯಾವ ಕಲರ್ ಬೇಕಂತ ನಾನು ಆಡ್ರ್ ಮಾಡಿದ್ದೆನೋ ಆ ಕಲರೆ ಬಂದಿಲ್ಲ ಬೇರೆ ಯಾವುದೋ ಕಲರ್ ಬಂತು ನಾವು ಇಲ್ಲಿ ಚೂಸ್ ಮಾಡಿದ ಕಲರ್ ಇದೆಯಲ್ಲ ಆ ಕಲರೇ ಕೊಟ್ಟಿಲ್ಲ ಯಾವುದೋ ಬೇರೆ ಒಂದು ಕಲರ್ ಕೊಟ್ಬಿದ್ದಾರೆ ಕಳ್ಸಿಬಿಟ್ಟಿದ್ದಾರೆ ಅದನ್ನು ಅಂತು ಇಷ್ಟನೇ ಆಗಿಲ್ಲ ನಮಗೆ ಆಮೇಲೆ ವರ್ಕು ಅಷ್ಟೇ ಫಾಸ್ಟಾಗಿ ಮೊಬೈಲು ವರ್ಕ್ ಮಾಡೋಕೆ ಆಗಲ್ಲ ಒಂದು ಆ್ಯಪಿಂದ ಇನ್ನೊಂದು ಆ್ಯಪ್ ಚೇಂಜ್ ಮಾಡೋಕು ಸ್ಲೋ ಸ್ಲೋ ಆಗುತ್ತೆ ಆಮೇಲೆ ಬ್ಯಾಟ್ರಿನು ಚಾರ್ಜಿಂಗೂ ಅಷ್ಟೇ ಫಾಸ್ಟ್ ಚಾರ್ಜಿಂಗ್ ಆಗಲ್ಲ ಮೆಮೊರಿನು ಅಷ್ಟೇ ಈಗ ನಾವು ಸ್ಟೋರೇಜ್ ಮಾಡಿದ ಕೆಲವೊಂದೆಲ್ಲ ಮೆಮೊರಿ ಸಹ ಕೆಲವೊಂದೆಲ್ಲ ಸೇವೆ ಆಗಲ್ಲ ಚಾರ್ಜಿಗೆ ಹಾಕಿದ್ರೂ ಬ್ಯಾಟ್ರಿ ಹೆಚ್ಚು ಚಾರ್ಜ್ ಆಗಲ್ಲ ನಮಗೆ ಯೂಸ್ ಮಾಡೋಕು ಬೇಗನೆ ಯೂಸ್ ಮಾಡೋಕು ಹ್ಯಾಂಡ್ ಸೆಟ್ ಯೂಸ್ ಮಾಡಬೇಕೆಂದ್ರೂ ಚಾರ್ಜಿಂಗ್ ಸರಿಯಾಗಿ ಆಗಲ್ಲ ಆಮೇಲೆ ಫೋಟೋಸ್ ಎಲ್ಲ ಒಂಥರ ಬ್ಲರ್ ಬರುತ್ತೆ ಕ್ಲಿಯಾರಿಟಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಮಾಡಿದಾಗ ಒಂಥರ ಕ್ಲಿಯಾರಿಟಿನೆ ಬರಲ್ಲ ಒಂಥರ ಡಲ್ ಬರುತ್ತೆ ಒಂಥರ ಫೋಟೋಸ್ ಎಲ್ಲ ಕ್ಲಿಯಾರಿಟಿನೆ ಇಲ್ಲ ನೋಡೋಕೆ ಹೋದರೆ ಬೇಜಾರಾಗುತ್ತೆ ಅದಾದಮೇಲೆ ಯಾಕಾದ್ರು ಈ ಸೆಟ್ ನಮಗೆ ಯಾ ಒಂಥರಾ ನೆಗೆಟಿವ್ ಅಂತಾರೆ ಈ ಸೆಟ್ ಯಾಕಾದ್ರು ಪರ್ಚೇಸ್ ಮಾಡಿದೆನೋ ಅಂತ ಬೇಜಾರಾಗ್ಬಿಟ್ಟಿದೆ ಆಮೇಲೆ ಚಾರ್ಜರು ಅಷ್ಟೇ ಒಂಥರ ಡಿಸೈನೆ ಸರಿಯಿಲ್ಲ ಆಮೇಲೆ ದೊಡ್ಡ ದೊಡ್ಡದು ಈ ಚಾರ್ಜಿಂಗು ಕೇಬಲ್ಸ್ ಆಗಲಿ ದಪ್ಪ ಕೇಬಲ್ಸು ಚಾರ್ಜಿಂಗ್ ಚಾರ್ಜರ್ ಎಲ್ಲ ಒಂಥರ ದೊಡ್ಡ ಚಾರ್ಜರ್ ಚಾರ್ಜಿಂಗ್ ಹಾಕೋಕು ಸರಿ ಆಗಲ್ಲ ಆಮೇಲೆ ಪ್ರಾಡಕ್ಟ್ ನಂಗೊಂಥರ ನಾವು ಏನು ಅದು ಅದರ ಬಗ್ಗೆ ಎಸ್ಪೆಕ್ಟ್ ಮಾಡಿದ್ದೆವೋ ಆ ಎಸ್ಪೆಕ್ಟ್ ಪ್ರಕಾರನೆ ಆ ಪ್ರಾಡಕ್ಟ್ ಇಲ್ಲವೇ ಇಲ್ಲ ಒಂಥರ ಯಾಕಾದ್ರು ಆಡ್ರ್ ಮಾಡಿದೆ ಅಂತ ಒಂಥರ ಬೇಜಾರಾಗಿ ಬಿಡ್ತು ಹಾಗಾಗಿ ಒಟ್ಟು ವರ್ಕ್ ಮಾಡೋಕು ಫಾಸ್ಟ್ ಆಗಲ್ಲ ವರ್ಕ್ ಮಾಡೋಕೆ ಸ್ಲೋ ಆಗುತ್ತೆ